ಹೌದು ನನಗೆ ಷೇರು ಮಾರುಕಟ್ಟೆಯ ಬಗ್ಗೆ ನನಗೆ ಸ್ವಲ್ಪ ಅರಿವು ಇದೆ ನಾವು ಏನಾದರೂ ವಸ್ತುವನ್ನು ತೆಗೆದುಕೊಳ್ಳುವ ಸಮಯದಲ್ಲಿ ಮಾರುವ ವ್ಯಕ್ತಿಯು ಅದನ್ನು ನಮಗೆ ನೀಡಲು ತುಂಬ ಬೆಲೆಯನ್ನು ಹೇಳುತ್ತಾರೆ ಏಕೆಂದರೆ ಅವರಿಗೆ ಬರುವ ಬೆಲೆಯ ಎರಡರಷ್ಟು ನಮಗೆ ಬೆಲೆ ಹೇಳುತ್ತಾರೆ ಆ ವಸ್ತುವನ್ನು ತಯಾರಿಸುವಾಗ ಅದಕ್ಕೆ ಬಳಸುವ ಸಾಮಗ್ರಿಗಳ ಬೆಲೆ ಎಷ್ಟು ಇರುತ್ತೋ ಅದರ ಹತ್ತರಷ್ಟು ಬೆಲೆ ನಮ್ಮಲ್ಲಿ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಅವರು ಒಂದು ನಿರ್ದಿಷ್ಟ ವಸ್ತುವನ್ನು ತಯಾರಿಸುವ ಯೋಚನೆಯಲ್ಲಿ ಇರುತ್ತಾರೆ ಅವರು ಎಷ್ಟು ಹಣವನ್ನು ಆ ವಸ್ತುವಿಗೆ ಖರ್ಚು ಮಾಡುತ್ತಾರೋ ಅದಕ್ಕಿಂತ ಹತ್ತರಷ್ಟು ಲಾಭವನ್ನು ನೋಡಿಕೊಂಡು ಅವರು ಆ ವಸ್ತುವನ್ನು ತಯಾರಿಸಲು ಮುಂದೆ ಬರು ಬರುವರು ಡಿಜಿಟಲ್ ಆ್ಯಪ್ ನಾವು ಸಾಮಾನ್ಯವಾಗಿ ಫೇಸ್ಬುಕ್ ಇನ್ಸ್ಟಾಗಾಮ್ ಟ್ವಿಟರ್ ನಾವು ಇತ್ತೀಚಿನ ಕಾಲದಲ್ಲಿ ಅಂದರೆ ದಿನಗಳಲ್ಲಿ ಬಳಸುವ ವಸ್ತುಗಳು ಜಾಸ್ತಿಯಾಗಿದೆ ಈ ಆರು ತಿಂಗಳಿನಿಂದ ಎ ಐ ಡಿಜಿಟಲನ್ನು ಬಳಸಿ ಒಬ್ಬರ ಮುಖ ಇನ್ನೊಬ್ಬರಿಗೆ ಜೋಡಿಸಿ ಅವರನ್ನು ಅಪಹಾಸ್ಯ ಮಾಡುವುದು ಜಾಸ್ತಿ ಆಗಿರುವುದರಿಂದ ಇದು ತುಂಬ ಅಪಾಯಕಾರಿ ಅವರ ಗೌರವ ಮತ್ತು ಸ್ವಾಭಿಮಾನಕ್ಕೆ ಧಕ್ಕೆ ಬರುವುದು ಜಾಸ್ತಿ ಆಗಿದೆ ಮುಖ್ಯವಾಗಿ ಹೆಣ್ಣು ಮಕ್ಕಳನ್ನು ಎ ಐ ಡಿಜಿಟಲ್ ಬಳಸಿ ಮತ್ತು ಅವರನ್ನು ಅಪಹಾಸ್ಯ ಮಾಡುವುದು ಜಾಸ್ತಿ ಆಗಿದೆ ನನ್ನ ಅಭಿಪ್ರಾಯದ ಪ್ರಕಾರ ಇದು ತುಂಬ ಅಪಾಯಕಾರಿ ಎಂದೆನಿಸಿದೆ